ಪೂಜೆ ಮಾಡುವಾಗ ನಾವು ಶ್ರದ್ಧೆಯಿಂದ ಸ್ನಾನ ಮಾಡಿ ತುಂಬಾ ಭಕ್ತಿ ಪೂರ್ವಕವಾಗಿ ಹೊಸ ಉಡುಪುಗಳನ್ನು ಧರಿಸಿ ಮತ್ತು ದೇವರಿಗೆ ದೀಪವನ್ನು ಹಚ್ಚಿ ಹೂವನ್ನು ಇಟ್ಟು ಪೂಜೆಯನ್ನು ಮಾಡುತ್ತೇವೆ ಆದ್ದರಿಂದ ನಾವು ತುಂಬಾ ಭಕ್ತಿ ಪೂರ್ವಕವಾಗಿ ನಾವು ಭಾವಿಸಿಕೊಳ್ಳುವುದರಿಂದ ನಮ್ಮ ಮನಸ್ಸು ತುಂಬಾ ಶಾಂತವಾಗಿರುತ್ತದೆ ಅದಲ್ಲದೆ ದೇವರಿಗೆ ತೆಂಗಿನಕಾಯಿ ಒಡೆದು ಮತ್ತು ತೀರ್ಥವನ್ನು ಹಂಚಿಕೊಂಡು ದೇವರಿಗೆ ನಮಸ್ಕರಿಸುವುದರಿಂದ ನಮ್ಮ ಮನಸ್ಸು ತುಂಬಾ ಶುದ್ಧಿಯಾಗಿರುತ್ತದೆ ಅದಲ್ಲದೆ ನಾವು ದೇವರಿಗೋಸ್ಕರ ಉಪವಾಸ ಅಥವಾ ಮತ್ತು ಬೇರೆ ಥರದ ವ್ರತಗಳನ್ನು ಮಾಡುತ್ತ ನಾವು ನಮ್ಮನ್ನು ಮೆಚ್ಚುಗೆ ಮಾಡಿಕೊಳ್ಳುತ್ತೇವೆ